ಭಾರತದಲ್ಲಿ ಉದ್ಯೋಗ ಕ್ಷೇತ್ರ ಹೇಗಿದ್ಯಪ್ಪಾ ಅಂತ ಅಂದರೆ ಈಗ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಹೆಚ್ಚಾದ್ರೂ ಏನು ತೊಂದ್ರೆಯಿಲ್ಲ ಆದರೆ ಉದ್ಯೋಗಗಳು ಕಡಿಮೆ ಸಿಗ್ತಾಯಿದ್ದಾವೆ ಯಾಕಪ್ಪಾ ಅಂತಂದ್ರೆ ಎಲ್ಲರೂ ಓದ್ತಿರ್ತಾರೆ ಆದರೆ ಕೆಲವರಿಗೆ ಮಾತ್ರ ಉದ್ಯೋಗ ಸಿಗ್ತವೆ ನಿರುದ್ಯೋಗಿಗಳು ನಮ್ಮ ದೇಶದಲ್ಲಿ ಬಹಳ ಜನ ಇದ್ದಾರೆ ಬಹಳ ಜನ ಓದಿರ್ತಾರೆ ಆದರೆ ಎಲ್ಲರಿಗೂ ಕೆಲಸ ಸಿಗಲ್ಲ ಕೆಲವ್ರಿಗೆ ಕೆಲಸ ಮಾಡುವ ಅಸೆ ಇರುತ್ತೆ ಆದರೆ ಅವರು ಕಲಿತ ತಕ್ಕಂತೆ ಕೆಲಸ ಸಿಕ್ಕಿರಲ್ಲ ನಮ್ಮ ದೇಶದಲ್ಲಿ ಉದ್ಯೋಗ ಕ್ಷೇತ್ರ ಹೇಗಿದೆ ಅಂತ ಅಂದರೆ ಓದದವರಿಗೂ ಕೆಲಸ ಕೊಡ್ತಾರೆ ಓದಿದ್ದವರಿಗೂ ಕೆಲಸ ಕೊಡ್ತಾರೆ ಅವರಿಗೆ ಕೆಲಸದಲ್ಲಿ ಏನೂ ಅನುಭವ ಇರೋದಿಲ್ಲ ಆದರೂ ಕೆಲಸ ಗಿಟ್ಟಿಸ್ಕೊಳ್ತಾರೆ ಇದರಿಂದ ಬಹಳಷ್ಟು ಜನ ನಿರುದ್ಯೋಗಿಗಳಾಗೆ ಉಳಿದಿದ್ದಾರೆ ನಮ್ಮ ಓದನ್ನು ಅವರು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ನಮ್ಮ ಭಾರತದಲ್ಲಿ ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಒಲವನ್ನು ನೀಡ್ತಾರೆ ಉದ್ಯೋಗ ಪಡ್ಕೊಳ್ಳೋಕ್ಕೆ ಹರ ಸಾಹಸಪಡ್ತಾರೆ ಈಗಿನ ಕಾಲದಲ್ಲಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಒಳ್ಳೆಯ ರನ್ನಿಂಗ್ ರೇಸ್ ಥರ ಎಲ್ಲರೂ ನಿಂತಿರ್ತಾರೆ ಉದ್ಯೋಗ ಸಿಗದೇ ಉದ್ಯೋಗ ಸಿಗದೇ ಕೆಲವರು ವ್ಯವಸಾಯ ಮಾಡ್ತಿರ್ತಾರೆ ಕೆಲವರು ಬೇರೆ ಬೇರೆ ಕೆಲಸನೂ ಮಾಡ್ತಿರ್ತಾರೆ ವರ್ಷಗಳು ಕಳೆದಷ್ಟು ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಎಷ್ಟು ರಾಜಕೀಯ ಪಕ್ಷಗಳು ಬಂದರೂ ಅದು ನಿರುದ್ಯೋಗಿಗಳಿಗೆ ಉದ್ಯಮ ಕೊಡಿಸೋದಿಲ್ಲ ಅದು ಬದಲಾಗೋದೂ ಇಲ್ಲ ನಮ್ಮ ದೇಶದ್ದು ಉದ್ಯೋಗ ಕ್ಷೇತ್ರ ಬದಲಾಗ್ಬೇಕು ಏನಪ್ಪ ಅಂತ ಅಂದರೆ ಒಳ್ಳೆಯ ಪ್ರತಿಭೆ ಇರೋರಿಗೆ ಅನುಭವ ಇರೋವ್ರಿಗೆ ಉದ್ಯೋಗ ಕೊಟ್ಟರೆ ಸಾರ್ಥಕ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ನೀಡಬೇಕು